ಹಾಂ ಹಲೋ ಹಲೋ ರೀ ಹಾಂ ಅಲಲಾ ನೀವು ಹಣ್ಣಿನ ದುಕಾನ್ದವ್ರಿದ್ದು ಆಂ ಹಾಂ ಹಾಂ ಹಾಂ ಹಾಂ ಅಲ್ಲ ನಮ್ಗೆ ಹಣ್ಣು ಬೇಕಾಗಿದ್ವುರಿ ಹಾಂ ಈ ಒಂದು ಎರ್ಡು ಕಿಲೋ ಮಾವಿನಕಾಯಿ ಬೇಕು ಮತ್ತು ನಂಜನಗೂಡಿನ ಬಾಳೆಹಣ್ಣು ಬೇಕ್ರಿ ಹಾಂ ಹಾಂ ಏ ಅವು ಅವೇ ಮಾವಿನ ಹಣ್ಣು ಯಾವ್ದು ಚೆಂದ ಇರ್ತಾವೆ ನೋಡಿರಿ ಆಂ ಯಾವ್ದು ಇಲ್ಲಿ ಚೆಂದ ಇರ್ತಾವೆ ನೋಡಿರಿ ಯಾವ್ದು ಚೆಂದ ಇರ್ತಾವೆ ಯಾವ್ದು ರುಚಿ ಇರ್ತಾವೆ ಯಾವುದ್ರಾಗ ರಸ ಇರ್ತದೆ ಹಾಂ ಅಂಥಾವಿಂಥಾವು ಕೊಡಬ್ಯಾಡ್ರಿ ಹೋಲ್ಸೆಲಾಗೆ ಕೊಟ್ಟಿರೀ ಪೂರ ಒಳಗೆಲ್ಲ ಹಾಳು ಹಾಳು ಹಾಂ ಹಾಂ ಆಂ ಆಂ ಅದೆ ಅದೆ ಛಂದೊಂದೆ ಕೊಡ್ರೀ ಅಂತ ಖರಾಬು ಆಗಿದ್ದು ಕೊಟ್ರೆ ಹೆಂಗ ರೊಕ್ಕ ತೊಗೊಳ್ತೀರಿ ಛಂದೊಂದು ಕೊಡಬೇಕ್ರಿ ಹಾಂ ಹಾಂ ಹಾಂ

ಈಗ ಇವೆರ್ಡು ಹಣ್ಣಿಗೆ ಬಿಟ್ವಿ ಮತ್ತೆ ಭೀ ನಾವು ಬೇರೆ ಹಣ್ಣು ಯಾವಾರ ಕಳಿಸ್ಕೊಡ್ರಿ ಅದರಾಗ ಹಾಂ ಹಾಂ ಈಗೆಲ್ಲ ಹಬ್ಬ ಅದಲ್ರೀ ಪೂಜೆಗೆ ಅದಕ್ಕ ಬೇಕಾಗ್ತಾವ ಹಾಂ ಅದಕ್ಕೆ ಸೇಬು ಗೀಪೂ ಮತ್ತು ಏನು ಹಣ್ಣಿವೆ ನಿಮ್ಬಳಿ ಎಲ್ಲ ಕಳಿಸ್ಕೊಡ್ರಿ ಆಂ ಹಾಂ ಅವು ದೊಡ್ಡವು ದೊಡ್ಡವೇ ಕೊಡ್ರಿ ದೊಡ್ಡ ಅದು ಚೆಂದನ್ವೇ ಕೊಡ್ರಿ ಸಣ್ಣ ಸಣ್ಣವು ಯಾಕೆ ಕೊಡ್ತೀರಿ ಆಂ ದೊಡ್ಡವೇ ಕೊಡ್ರಿ ಹಾಂ ಹಾಂ ಪ್ಯಾಕಿಂಗ್ಸ್ ಎಲ್ಲ ಸರಿಗಿ ಮಾಡ್ಕೊಡ್ರಿ ಹಾಂ ಪ್ಯಾಕಿಂಗ್ ಸರಿ ಮಾಡ್ಕೊಡ್ರಿ ವ ಅವು ಏನಂತಾರೆ ಹುಳಾ ಪಿಳಾ ನೋಡ್ರಿ ಸ್ವಲ್ಪ ಒಂದೊಂದ್ಸರಿ ಹುಳು ಇರ್ತಾವೆ ಒಳಗ ಇಂದ್ರಾ ಅದು ದಬಾಕ್ಸಿ ಒಳಗೆಲ್ಲ ಕೊಳೆತ್ಹೋಗಿದ್ದು ಇರ್ತದೆ ನೋಡ್ರಿ ಆಂ ಅಲ್ಲ ನಾನು ನನಗೆ ಚೀಟ ಚೀಟ ನನ್ನ ಚೀಟ ಬೇಡ ಆ ನಂಜನ ಬಾಳೆಹಣ್ಣೇ ಬೇಕು ಹಾಂ ಆಂ ಮತ್ತ ಅವು ಕಳಿಸ್ಕೊಡ್ರಿ ಅವು ಒಂದು ಕಿಲೋ ಆಂ ಆರ್ಡ್ನರಿ ಬೇಡ ಆರ್ಡಿನರಿ ಬೇಡ್ರಿ